ಹಳ್ಳಿ ಸೈಡಲ್ಲಿ ಸಾಲ ಏತಕ್ ತಗೊತಾರೆ ಅಂತಂದರೆ ಬೆಳೆ ನಾಶ ಆದರೆ ಜಾಸ್ತಿ ಮಳೆ ಹುಯ್ದ್ ಬೆಳೆ ನಾಶ ಆದರೂ ಅವ್ರಿಗೆ ಕಷ್ಟ ಮಳೆ ಹುಯ್ಲಿಲ್ಲ ಅಂದರೆ ಬೆಳೆ ಬರ್ಲಿಲ್ಲ ಅಂದ್ರು ಕಷ್ಟ ಅದಕ್ಕೋಸ್ಕರ ಬ್ಯಾಂಕಿನಲ್ಲಿ ಸಾಲ ತಗೊತಾರೆ ಬಡ್ಡಿ ವ್ಯವಹಾರ ಮಾಡೋರತ್ತಿರ ಸಾಲ ತಗೊತಾರೆ ಇಷ್ಟು ಪರ್ಸೆಂಟ್ ಬಡ್ಡಿ ಅಂತ ಇಸ್ಕೊತಾರೆ ಆ ಬಡ್ಡಿ ಕಟ್ಟಕ್ಕಾಗ್ದೆ ಎಷ್ಟೊಂದು ಜನ ನೇಣಾಕ್ಕೊಂಡು ಸತ್ತೊಗ್ತಾರೆ ಅದರಿಂದ ಸಾಲ ತಗೊಂಡರೆ ಹಳ್ಳಿಯವ್ರು ತುಂಬ ಕಷ್ಟಗಳನ್ನ ಕಟ್ ಕೆಟ್ಟ ಪರಿಣಾಮ ಬೀಳುತ್ತೆ ಸಾಲ ತಗೊಂಡರೆ ಅವರು ಕಟ್ಟೋಕಾಗ್ದಲೆ ಎಷ್ಟೊಂದು ಜನ ಸತ್ತೊಗ್ತಾರೆ ಸಂಸಾರ ಸಂಸಾರ ನೆಡ್ಸೊಕಾಗ್ದೆ ಎಷ್ಟೊಂದು ಜನ ಹಳ್ಳೀಲಿ ಅದು ರೈತರೇ ಸಾಯ್ತಾರೆ ಇನ್ಯಾರು ಅಲ್ಲ ರೈತ್ರು ಅವರು ಸಾಲ ಮಾಡಿ ಮಾಡಿ ಬೆಳೆ ಬರದೆಲೇ ಬೆಳೆ ನಾಶ ಆಗಿ ಸಾಲ ಮಾಡಿ ಮಾಡಿ ರೈತರುಗಳೇ ಕೂಡ ಜಾಸ್ತಿ ಸಾಯೋದು